ನೋಡ್ರೀ ನಮ್ದು ತುಂಬ ಇಷ್ಟವಾದ ವಿಳಾಸ ಯಾವುದು ಅಂದ್ರೆ ಪ್ರವಾಸಿ ವಿಳಾಸ ಯಾವುದು ಅಂದ್ರೆ ಸ್ವಿಝರ್ಲ್ಯಾಂಡ್ ಅದು ಯುರೋಪ್ನಾಗ ಬರ್ತದೆ ರೀ ಅದೂ ಇಷ್ಟು ಕ್ವಾಸ್ಲಿ ಇದೆ ಇಷ್ಟು ಕ್ವಾಸ್ಲಿ ಇದೆ ಇಷ್ಟು ಕ್ವಾಸ್ಲಿ ಇದೆ ಅಂಬಾನಿ ಅಂಥವ್ರೆ ಅಲ್ಲಿ ಹೋಗ್ತಾರೆ ನೋಡ್ರಿ ಯಾಕೊ ಏನೊ ಅಷ್ಟು ಕ್ವಾಸ್ಲಿ ಇದೆ ಸ್ವಿಝರ್ಲ್ಯಾಂಡ್ ಆಲ್ಲಿಂದು ಊಟ ಊಟ ನೋಡ್ರೀ ನಾವಿಲ್ಲಿ ಬೀದರ್ದಾಗ ಅರವತ್ತು ರೂಪಾಯಿದಾಗೆ ಪೂರಾ ಒಂದು ಪ್ಲೇಟ್ ಬಿರ್ಯಾನಿ ಹೊಟ್ಟೆ ತುಂಬಾ ಉಣ್ತೇವೆ ನೋಡ್ರಿ ಅರವತ್ತು ರೂಪಾಯಿದಾಗೆ ಪೂರಾ ಒಂದು ಪ್ಲೇಟ್ ಬಿರ್ಯಾನಿ ಹೊಟ್ಟೆ ತುಂಬಾ ಉಣ್ತೇವೆ ಅದೇ ಅಲ್ಲಿ ನಾವು ಹ ಅರವತ್ತು ರೂಪಾಯಿ ಅಲ್ಲಿ ಒಯ್ದೆವಲ್ಲ ಅಲ್ಲಿ ನಮಗೆ ಒಂದು ಬರಿಯೋಕ್ಕೆ ಪೆನ್ ಸುದೇಕ ಕೊಡಲ್ಲರೀ ಅಷ್ಟು ಕ್ವಾಸ್ಲಿ ಅದ ಸಿಝರ್ಲ್ಯಾಂಡು ಪೂರ ಪೂರಾ ಹಿಂಗ ಮಾಡಿಟ್ಟಾವ ಅಪ್ಪಾ ನಾರ್ಮಲ್ ಪರ್ಸನರೆ ಅಲ್ಲಿ ಹೋಗಲಿಕ್ಕೆ ಬರಲ್ದು ಹಂಗ ಮಾಡಿಟ್ಟಾನೆ ನೋಡ್ರಿ ಯಾಕೋ ಏನೊ ಮತ್ತೆ ಅಲ್ಲಿಂದ ಇರೋದು ನೋಡ್ರಿ ಇಲ್ಲಿ ಬೀದರ್ದಾಗೆ ನಾವು ಪುಕ್ಕಟ್ಟೆ ಎಲ್ಲಿ ಹೋದಲ್ಲಿ ಎಲ್ಲಿ ಹೋಗಿ ಮಲ್ಕೋತೇವೆ ಅಲ್ಲಿ ನೋಡ್ರೀ ಒಂದು ಸುಮ್ಮನೆ ಒಂದು ರೂಮ್ ಅದ್ರೊಳಗೆ ಭೀ ಹಿಂಗೆ ಟಿ ವಿ ಎ ಸಿ ಏನಿಲ್ಲ ಖಾಲಿ ಬೆಡ್ಡು ಖಾಲಿ ಬೆಡ್ಡೆ ಒಂದು ನೈಟಿಗೆ ದಸ ಹಝರ್ ತೊಗೋತಾರೆ ಅಲ್ಲಿ ನೀವು ಕ್ವಾಸ್ಲಿ ಇದೆ ಇಷ್ಟು ಕ್ವಾಸ್ಲಿ ಇದೆ ಅಪ್ಪಾ ಅಲ್ಲಿನ ಗೋರ್ಮೆಂಟು ರೊಕ್ಕ ತಿಂದು ತಿಂದು ಏನು ಮಾಡ್ತಿದ್ದ ನಮಗರೆ ತಿಳಿಯೊಲ್ಲ ನೋಡ್ರಿ ಇನ್ನು ಇಲ್ಲಿ ಬ್ಯಾ ಇಂಡಿಯದಾಗೆ ತೋಲ ಅಂದ್ರೆ ತೋಲ ಸಸ್ತಾ ಅದ ರೀ ಎಲ್ಲಾವೂ ಊಟ ಆಗಲಿ ಇರೋದು ಬರೋ ಎಲ್ಲವೂ ತೋಲ ಅಂದ್ರೆ ತೋಲ ಸಸ್ತಾ ರೀ ಮತ್ತ ಇಲ್ಲಿಂದ ನಾವು ಒ ಹೋಗಬೇಕಾದ ಅಲ್ಲಿಗೆ ಹೋಗಬೇಕಾದರೆ ಭೀ ಟ್ರೇನೂ ಏನೂ ಭೀ ಇಲ್ಲ ರೀ ಖಾಲಿ ಗುಬ್ಬಾರೆ ಆ ಗುಬಾರೆದಾಗ ಭೀ ಇಂಥ ರೊಕ್ಕ ಹಾಕ್ಬೇಕು ಅಪ್ಪಾ ಒಂದು ಲಾಖ ಕೊಟ್ರ ಖಾಲಿ ಇಲ್ಲಿಂದ ಅಲ್ಲಿ ಹೋಗಿ ಮುಟ್ಟತ್ತೇವೆ ರೀ ಮತ್ತು ನಾವು ಇಲ್ಲಿಂದು ಎರ್ ಪೋರ್ಟ್ ಹೋಗೋದಲಗ ಅಲ್ಲಿಂದ ಎರ್ ಪೋರ್ಟ್ಲಿಂದ ಮತ್ತೆ ಬೇರೆ ಜಾಗ ತನ ಹೋದಾಗ ಹೋಗಕ್ಕೆ ಅದು ಅಲಗ ಅಷ್ಟು ಕ್ವಾಸ್ಲಿ ಮಾಡಿಬಿಟ್ಟಾವರಿ ಅಷ್ಟು ಕ್ವಾಸ್ಲಿದಾಗೆ ಅಷ್ಟು ತೊಗೊಂದು ಏನು ಇನ್ನೊಂದು ದೇಶಕ್ಕೆ ಹೋಲ್ನ ಮಾಡಲತ್ತಾವೋ ಏನು ಮಾತಾಡೋ ಸಮಜ್ದಾಗೆ ಬರಲ್ದು ಅಷ್ಟು ಕ್ವಾಸ್ಲಿ ಅದ ನೋಡ್ರಿ ಮತ್ತೆ ಅದು ಸ್ವಿಝರ್ಲ್ಯಾಂಡ್ನಾಗ ಖರೆಕ್ಟ್ಗೆ ನೋಡೋಕ್ಕೆ ಮಾತ್ರ ಸೀನ್ ರೀ ಭಾರಿ ಇದೆ ನೋಡ್ರಿ ಹಿಲ್ ಸ್ಟೇಷನ್ ಇದೆ ಮತ್ತೆ ವಾಟರ್ ಪಾರ್ಕ್ಸ್ ಇವೆ ದುನಿಯಾ ದುನಿಯಾದ್ದಿವೆ ಮತ್ತೆಲ್ಲ ಫಿಲ್ಮ್ ಸ್ಟಾರ್ಗಳರೆ ಬರೀ ಅಲ್ಲೇ ಇರ್ತಾವೆ ನೋಡಿರಿ ದಿನ ಎಲ್ಲ ಅಲ್ಲೇ ಎಲ್ಲರು ಪ್ಲಾಟ್ಗಳು ತೊಗೊಂಡಾವೆ ಮನೆ ಕಟ್ಕೊಂಡಾವೆ ಅಲ್ಲೇ ಇರ್ತಾವೆ ತೋಲ್ ತೋಲ್ ಭಾರಿ ಅದ ರೀ ಅದ್ಸಲೇಗೆ ಕ್ವಾಸ್ಲಿ ಇದೆನಾ ಅದು ಗೊತ್ತಾಗೊಲ್ಲ ನೋಡ್ರಿ ತೋಲ್ ಅಂದರೆ ತೋಲ್ ಕ್ವಾಸ್ಲಿ ಅದ ನೋಡಿ ಖಾ ಹೋಗಿ ಇಲ್ಲಿಂದು ಖಾಲಿ ಇಲ್ಲಿ ಬೀದರ್ನಿಂದ ಅಲ್ಲಿ ಹೋಗಕ್ಕೆ ಒಂದೆ ದೇಡ ಲಾಖರೇ ಬೇಕು ನೋಡಿರಿ ಫ್ಲೈಟ್ ಹಿಡ್ಕೊಂಡು ಎಲ್ಲ ಟ್ರಾವೆಲ್ಲಿಂಗ್ ಹಿಡ್ಕೊಂಡು ಎಲ್ಲ ಮತ್ತೆ ಅಲ್ಲಿಂದ ಬಟ್ಟೆಗಳರೆ ಇಷ್ಟು ಪಿರಿಯ ಇಷ್ಟು ಪಿರಿಯ ಅಪ್ಪಾ ನಾವು ಇಲ್ಲಿ ಶಂಬರ ರೂಪಾಯಿಯಾಗೆ ಎರಡು ಮೂರು ಟಿ ಶರ್ಟ್ ತೊಗೋತೀವಿ ಅಲ್ಲಿ ಶಂಬರ ರೂಪಾಯಿಯಾಗೆ ಒಂದು ಪೆನ್ಗಳು ಬರೊಲ್ಲಂತೆ ಹೇಳ್ತಿಲ್ರಿ ಖಾಲಿ ಪೆನ್ನು ಖಾಲಿ ಒಂದು ಶ ಟಿ ಶರ್ಟ್ ತೊಗೊಂಡ್ರೆ ದಸ್ ದಸ್ ಹಝಾರ್ ಬೀಸ್ ಬೀಸ್ ಹಝಾರಿಂದೂ ಐಟಮ್ಗಳು ಇವೆರೀ ಅಲ್ಲಿ ಅಷ್ಟು ಪ್ರೇಮ ಮಾಡಿಟ್ಟಾವೆ ಸ್ವಿಝರ್ಲ್ಯಾಂಡಿಗೆ ಅಷ್ಟು ರೊಕ್ಕ ತೊಗೊಂಡು ಏನು ಮಾಡ್ತಾವೋ ಏನೊ ಅವು ಮತ್ತಲ್ಲಿ ಟ್ರೇನ್ ಒಂದು ಟ್ರೇನ್ ಇದೆ ರೀ ರೆಡ್ ಕಲರ್ ಟ್ರೇನಿದೆ ನೋಡಿರಿ ತೋಲ್ ಅಂದ್ರೆ ತೋಲ್ ಫೇಮಸ್ಸೇ ಇದೆ ಅದು ಟ್ರೇನ್ ಮತ್ತು ಇಷ್ಟು ಫೇಮಸ್ ಇದೆ ಅದರೊಳಗೆ ಅದ್ರೊಳಗೆ ಹೋಗೊಕ್ಕೇ ಎಷ್ಟು ಹಝಾರೋ ರೂಪಾಯಿ ಕೊಟ್ಟು ಮೇಲೆ ಎಷ್ಟು ಒಂದು ತಿಂಗಳ್ಗಿಂತ ಪೈಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಮೇಲೆ ಅಲ್ಲಿ ಹೋಗಲಿಕ್ಕೆ ಚ್ಯಾನ್ಸ್ ಸಿಗ್ತದೆ ನೋಡಿರಿ ಇಲ್ಲ ಅಂದ್ರೆ ಚ್ಯಾನ್ಸೇ ಇಲ್ಲ ನಾರ್ಮಲ್ ಪರ್ಸನಿಗರೇ ಚ್ಯಾನ್ಸೇ ಇಲ್ಲ ಇನ್ನು ನಾವು ಹೋಗಿ ಯಾರು ಫಿಲ್ಮ್ ಶಾರಿಗೆ ಕಾಂಟೆಕ್ಟ್ ಮಾಡಿ ಅಲ್ಲಿ ಹೋಗ್ಬೇಕಾಗ್ತದೆ ನೋಡಿರಿ ಇಲ್ಲಾಂದ್ರೆ ನಮಗೆ ನಮ್ಮಿಂದರೆ ಹೋಗಲಿಕ್ಕೆ ಆಗೊಲ್ಲ ಮತ್ತೆ ತೋಲ್ ಅಂದ್ರೆ ತೋಲ್ ಮತ್ತು ಊಟ ಭೀ ನಮ್ಮ ಬೀದರ್ ಇಂಡಿಯಾದಾಗೆ ಏನು ಟೇಸ್ಟ್ ಇದೆ ನೋಡಿರಿ ಅದು ಟೇಸ್ಟಲ್ಲಿ ಖತ್ತೆ ಬರಲ್ಲ ಏನು ಬ್ರೆಡ್ಡೆ ಕೊಡ್ತಾವೆ ಸ್ಯಾಲಡ್ಡೇ ಕೊಡ್ತಾವೆ ಎಲ್ಲ ಬರೀ ಪತ್ತಾಗಳೇ ಕೊಡ್ತಾವೆ ನೋಡ್ರವು ಎಲೆಗಳೇ ಕೊಡ್ತಾವೆ ಹಿಂಗೆ ಏನು ಭೀ ಸಾರ ಏನೂ ಭೀನೇ ಇರಲ್ದು ಅಲ್ಲಿಂದ ಊಟ ಕಲ್ಚರೇ ಪೂರಾ ಪೂರಾ ಡಿಫ್ರೆಂಟ್ ಇದೆ ನೋಡಿರಿ ಅಷ್ಟು ಫಾಲ್ತು ಇದ್ರು ಭೀ ಮಂದಿ ಯಾಕೆ ಹೋಗ್ತಾವೆ ಸಮಝ್ದಾಗೆ ಬರೋಲ್ಲ ಕಡ್ಗೆ ಜಾಗ ಮಾತ್ರ ಭಾರಿ ಅದ ನೋಡಿರಿ ಕ್ವಾಸ್ಲಿ ಅದ